ಕಳೆದ ವರ್ಷಗಳ ಮನೋರಂಜನೆ ಕಂಡರೆ ಇನ್ನು ಇನ್ನು ಹತ್ತು ವರ್ಷದ ಇಪ್ಪತ್ತು ವರ್ಷಗಳ ಹಿಂದೆ ಹೋದರೆ ಆವಾಗ ರೇಡಿಯೋಗಳು ಇರುತ್ತಿತ್ತು ಆ ರೇಡಿಯೋಗಳಿಂದ ಮೂಲಕ ಜನಗಳು ಸಾರ್ವಜನಿಕರುಗಳು ನ್ಯೂಸ್ಗಳನ್ನು ಕೇಳುತ್ತಿದ್ದರು ಆವಾಗ ರೇಡಿಯೋಗಳು ಇರ್ತಿದ್ದವು ಆದ್ದರಿಂದ ಆವಾಗ ಫಶ್ಟ್ ರೇಡಿಯೋಗಳಿಂದ ಕೇಳುತ್ತಿದ್ದ ಇದ್ದರು ಒಂದು ವಾರ್ತೆಯನ್ನಾದರೆ ಒಂದು ನ್ಯೂಸನ್ನಾದ್ರೂ ಆಗಲಿ ಆಗ ಬರೀ ಹಳೇದು ಹಳೆ ರೇಡಿಯೋಗಳಿಂದ ಕೇಳುತ್ತಾಯಿದ್ದರು ಇವಾಗ ಅವ್ಳುಗಳು ಹೋಲ್ಸ್ಕೊಂಡ್ರೆ ಇವಾಗ ಒಂದು ಸ್ಮಾರ್ಟ್ ಟಿವಿಗಳು ಬಂದಿದೆ ಈಗ ಟಿವಿ ಮೂಲಕಗಳಲ್ಲಿ ವಾರ್ತೆಗಳನ್ನು ನೋಡ್ತಾರೆ ಒಂದು ಟಿವಿ ಮೂಲಗಳಿಂದ ಒಂದು ಫಿಚ್ಚರ್ಗಳನ್ನು ಈಗ ನೋಡುತ್ತಾರೆ ಹಾಗೆ ಹಳೆಯ ಆದ ಹಿಂದಿನ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳ ಹಿಂದೆ ಹೋದರೆ ರೇಡಿಯೋ ಮೂಲಕಗಳನ್ನು ಬಳಸಿ ಕೇಳಬೇಕಾಗಿದ್ದು ವೀಕ್ಷಣೆ ಮಾಡಿರಲು ಸಾಧ್ಯವಾಗುತ್ತಿರಲಿಲ್ಲ ಫಿಲಮ್ ನೋಡಬೇಕಾಗಿದ್ರೆ ತಿಯೇಟ್ರಿಗೆ ಹೋಗಿ ನೋಡಬೇಕಾಗಿರುತ್ತಿತ್ತು ಆದರೆ ಇವಾಗ ಹೋಲ್ಸ್ಕೊಂಡ್ರೆ ಟೆಕ್ನೋಲಜಿ ತುಂಬ ಮುಂದುವರೆದಿದೆ ಅವಾಗ ಹೋಲ್ಸ್ಕೊಂಡ್ರೆ ಅವಾಗ ಬರೀ ರೇಡಿಯೊಗಳಿಂದ ಮೂಲ ಕೇಳಿಸ್ಕೊಳ್ಬೇಕಾಗಿದ್ದಿದ್ದು ಫಿಲಮ್ ನೋಡ್ಬೇಕಂದ್ರೂ ಒಂದು ತಿಯೇಟ್ರಿಗೆ ಹೋಗಿ ನೋಡಬೇಕಾಗಿರ್ತಿತ್ತು ಆವಾಗ ಒಂದು ಆನ್ಲೈನ್ ಪೇಮೆಂಟ್ ಇರ್ತಿರಲಿಲ್ಲ ಏನೂ ಇರ್ತಿರಲಿಲ್ಲ ಕ್ಯಾಯೆ ಬರಿ ಕ್ಯಾಶು ಕೊಡಬೇಕಾಗಿರ್ತಿತ್ತು ಇವಾಗ ನಾವು ಮೊಬೈಲ್ಗಳಲ್ಲಿ ಆನ್ಲೈನ್ ಕ್ಲ್ಯಾಶ್ ಮಾಡಿಬಿಡ್ಬೋದು ಆಗಿನ ಕಾಲಗಳಲ್ಲಿ ಒಂದು ಒಂದು ಹಳೆ ಹಳೆ ರೇಡಿಯೋಗಳು ಇರ್ತಿದ್ದವು ಅದರ ಮೂಲಕ ಜನಗಳು ಕೇಳ್ಸ್ಕೊಳ್ತಾಯಿದ್ದರು ಅದರಿಂದ ಅವರು ತುಂಬ ಬರಿ ಕೇ ವ ಕಿವಿಗೆ ಮತ್ತು ಕೇಳಿಸ್ಕೊಳ್ತಿದ್ರು ವೀಕ್ಷಿಸಲೂ ಸಾಧ್ಯವಾಗ್ತಿರಲ್ಲ ಅದು ಬರೀ ಆಡಿಯೋ ಮಾತ್ರ ಬರ್ತಾಯಿರ್ತಿತ್ತು ಇವಾಗ ಟಿವಿ ಎಲ್ ಜಿ ಸ್ಯಾಮ್ಸಂಗ್ ಸೋನಿ ತುಂಬ ಬಂದೈತೆ ಇವಾಗ ತುಂಬ ಇವಾಗ ಜನಗಳು ಪ್ರತಿ ಮನೆಯಲ್ಲೂ ಟಿವಿಗಳು ಇರ್ತಾಯಿದೆ ಎಲ್ ಜಿ ಅಲ್ಟ್ರಾ ಅಂತೆಲ್ಲ ಬಂದು ಬಂದಿದೆ ಈಗ ಫುಲ್ ಕ್ಲಾರಿಟಿಗಳು ಇರ್ತಿದೆ ಹೇಲೆನೊ ಈಗಿನ ಕಾಲಗಳಲ್ಲಿ ನಾವು ಟಿವಿಗಳೇ ಓಡ್ಸಿ ನಮ್ಮ ತಾತನ ಕಾಲ್ಗೆ ಒಯ್ತಾಯಿದ್ದರೆ ಅವಾಗ ಟಿವಿ ಇರಲಿಲ್ಲ ಏನಿರಲಿಲ್ಲ ಅವಾಗ ಬರೀ ಬರೋಕೆ ಆಡ್ಯೋ ಕೇಳಿಸ್ಕೊಳ್ಳೋದು ರೇಡಿಯೋಗಳಲ್ಲಿ ವಾರ್ತೆಗಳನ್ನು ಕೇಳಿಸ್ಕೊಳ್ಳೋದು ಅಷ್ಟೇ ಇರ್ತಾಯಿದ್ದವು ಇವಾಗ ಟಿವಿಗಳಲ್ಲಿ ತುಂಬ ಬಂದಿದೆ ಇವಾಗ ಬೇಗ ಬೇಗ ನಾವು ಕೇಳಿಸ್ಕೊಳ್ಬೋದು ಮಾ ನೋಡ್ಬೋದು ಒಂದು ಟಿವಿ ನೋ ಒಂದು ಫಿಲಮ್ ನೋಡ್ಬೋದು ಒಂದು ಒಂದು ಎಂಟರ್ಟ್ರೈಮೆಂಟ್ ಇವಾಗ ನೋಡ್ಬೋದು ಅವಾಗ ಎಂಟರ್ಟೈಮೆಂಟು ಅಂತ ಏನು ಬರ್ತಾಯಿರ್ಲಿಲ್ಲ ಅವಾಗ ಟಿವಿಗಳೆಲ್ಲ ಇರಲಿಲ್ಲ ಎಂಟರ್ಟೈಮೆಂಟ್ ಎಲ್ಲಿರ್ತಿದೆ ಟಿ ಬರೀ ವಾರ್ತೆಗಳು ಅಷ್ಟು ಇರ್ತಾಯಿದ್ವು ಮತ್ತೆ ಕತೆಗಳು ಮತ್ತೆ ಕತೆಗಳು ಈ ಕತೆಗಳು ಮಾತ್ರ ನಾವು ಆವಾಗ ರೇಡಿಯೋ ಆಗಿನ ಆಗಿನ ಕಾಲದಲ್ಲಿ ಕೇಳ್ತಾಯಿದ್ದರು ಇವಾಗ ಈಗ ಬರಿ ಎಂಟರ್ಟೈಮೆಂಟು ಸಿಗೋದು ಇನ್ ಜೀ ಕನ್ನಡ ಕಲರ್ಸ್ ಕನ್ನಡ ಎಲ್ಲ ಬಂದಿದೆ ಟಿವಿಗಳಲ್ಲಿ ಎಂಟರ್ಟೈಮ್ ಭರ್ಜರಿ ಬ್ಯಾಚುಲರ್ ಡಿ ಕೆ ಡಿ ಅದರಿಂದ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ ಈಗ ಟಿವಿಗಳಿಂದಲೂ ನೋಡಿ ಅವಾಗ ಏನು ಇರ್ತಿರಲಿಲ್ಲ ನೋಡೋಕ್ಕೆ ಇವಾಗ ಟಿವಿ ತುಂಬ ಎಲ್ಪಾಗ್ತದೆ ಅದರಿಂದ ನಾವು ತುಂಬ ಮಸ್ತಾಗಿದೆ ಆದ್ದರಿಂದ ಒಳ್ಳೆ ಒಂದು ನಮಗೆ ಟಿವಿ ಒಂದು ಬೇಕೇ ಬೇಕಾಗ್ತದೆ ಕಳೆದ ವರ್ಷಗಳಿಂದ ಮನೋರಂಜನೆ ಯಾವ ರೀತಿಯನ್ನು ಬದಲು ಇಲ್ಲಿಲ್ಲ ಆಗ ಹಳೇ ಒಳ್ಳೆಯ ಒಳ್ಳೆಯ ಟು ಡಿ ಇರ್ತಾಯಿತ್ತು ಇವಾಗ ತ್ರಿ ಡಿ ಟು ಡಿ ಬಂದಿದೆ ಹೀಗಾಗಿ ಇದರೊಟ್ಟಿಗೆ ನಮ್ಗೆ ಇದು ಮಾಡಿದರೆ ವಿಡಿಯೋ ನಂದ ನಂತರ ನಂತರ ಟಿವಿ ಮತ್ತು ಕಂಪ್ಯೂಟರ್ಗಳು ಇವಾಗ ಬಂದಿದೆ ಅದರಿಂದ ಮತ್ತೆ ಈಗಷ್ಟು ಯಾವುದೋ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರು ನಾವು ಒಂದು ಎಲ್ಲೋ ಒಬ್ಬರು ಇರ್ತಾಯಿದ್ದರು ಕಂಪ್ಯೂಟ್ರು ನಾನು ಬಂದು ಸಿಟಿಗೆ ಹಾಕ್ಬೇಕಾಗ್ತಿತ್ತು ಇವಾಗೆಲ್ಲ ಲ್ಯಾಪ್ಟಾಪ್ಗಳು ಬಂದಿದೆ ಆನ್ಲೈನ್ಲೇ ಬುಕ್ ಮಾಡಬಹುದು ಟಿಕೆಟುಗಳನ್ನ ಅವಾಗ ನಾವು ಹೋಗ್ಬಿಟ್ಟು ಅಲ್ಲಿ ಆ ಸ್ಥಳಗಳನ್ನೇ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡಲ್ಲಿ ಟಿಕೆಟ್ ತಗೊ ಬರ್ತಾಯಿದ್ದಿದ್ದು ಇವಾಗ ಮೊಬೈಲು ಲ್ಯಾಪ್ ಟಾಪು ಇದರ ಮೂಲಕ ನಾವು ಲ್ಯಾಪ್ ಟಾಪ್ ಮೂಲಕ ನಾವು ಟಿಕೆಟ್ ಬುಕ್ ಮಾಡಬಹುದು ಯಾವ್ದಾದ್ರೂ ಅಪ್ಲಿಕೇಷನ್ ನಾವು ಹಾಕ್ಬೇಕು ಅಂದ್ರುವೇ ಆ ವೆಬ್ಸೈಟ್ಗೆ ಹೋಗಿಬಿಟ್ಟು ಲ್ಯಾಪ್ ಟಾಪಲ್ಲಿ ಇವಾಗ ಹಾಕಬಹುದು ಅವಾಗ ಹೋಲಿಸ್ಕೊಂಡ್ರೆ ನಾವು ಹಾಗೆ ಇರ್ತಿರಲಿಲ್ಲ ಹೋಗ್ಬಿಟ್ಟು ನಾವು ಹಣವನ್ನು ಕೊಟ್ಬಿಟ್ಟು ಅದನ್ನು ನಾವು ಆನ್ಲೈನ್ ಪೇಮೆಂಟ್ ಮಾಡಿಸ್ಬೇಕಾಗಿತ್ತು ಆದ್ದರಿಂದ ಇವಾಗ ಒಳ್ಳೆ ಒಂದು ವಿಷಯ ಬಂದಿದೆ ಅದು ಒಳ್ಳೆಯ ಒಂದು ರೇಡಿಯೋ ಅನ್ನೋದು ಇವಾಗ ಕಮ್ಮಿಯಾಗಿದೆ ಈಗ ಎಲ್ಲಿ ನೋಡಿ ಸ್ಮಾರ್ಟ್ ಟಿವಿಗಳು ಇರ್ತದೆ ಸಮ್ಮಾನ್ ಟಿವಿಗಳಿಂದ ಈಗ ನಮ್ಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಎಂಟರ್ಟೈಮೆಂಟ್ ನೋಡೋಕ್ಕಾಗಲಿ ಒಂದು ಒಂದು ವರ್ಡ್ ಕಪ್ ಕ್ರಿಕೆಟ್ ನೋಡೋದಾಗಲಿ ಐ ಪಿ ಎಲ್ ಆಗಲಿ ಐ ಪಿ ಎಲು ಕ್ರಿಕೇಟು ಮಾಮುಲಿ ಈ ಝೀ ಕನ್ನಡ ಎಲ್ಲ ಒಂದು ಎಂಟರ್ಟೈಮೆಂಟ್ ನೋಡ್ಬೋದು ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡ್ಬಾರ್ದು ಇನ್ನೂ ಕಳೆದ ಒಂದು ಮೂವತ್ತು ನಲ್ವತ್ತು ವರ್ಷಗಳು ಹೋದರೆ ಯಾವ ಟಿವಿಗಳು ಇಲ್ಲಿಲ್ಲ ಏನು ಇಲ್ಲಿಲ್ಲ ಆದರೆ ಆಡಿಯೋ ಮಾತ್ರ ಕೇಳಿಸ್ಕೊಳ್ತಿದ್ರು ಹಾಗೆ ಆಗ ಆಗ ಅಷ್ಟೂ ಕಷ್ಟ ಕ ಅಷ್ಟು ಕಾಲ ಕಷ್ಟ ಇತ್ತು ಇವಾಗ ಆ ಥರ ಇಲ್ಲ ಟೆಕ್ನೋಲಜಿ ಮುಂದೆವರೆದಿದೆ ಟಿವಿಗಳು ಬಂದಿದೆ ಎಲ್ ಜಿಸ್ ಮ ಎಲ್ ಜಿ ಫೋರ್ ಕೆ ಫೋರ್ ಕೆ ಅಲ್ಟ್ರಾ ಅಂತೆಲ್ಲ ಇದೆ ಫುಲ್ ಕ್ರೆಯೆಟಿವಿಟ್ಸ್ ಇದೆ ನೋಡ್ಬೋದು ಇವಾಗ ಫಿಲಮ್ಗಳನ್ನ ಹೋಗಿ ತಿಯೇಟ್ರಿಗೆ ಹೋಗು ನೋಡ್ಬೇಕಾಗಿತ್ತು ಅವಾಗ ಹಳೆ ಕಾಲದಲ್ಲಿ ಒಂದು ರೂಪಾಯಿ ಕೊಟ್ಬಿಟ್ಟು ಇವಾಗ ನಾವು ತಿಯೇಟ್ರಲ್ಲಿ ನೋಡ್ಬೋದು ಇಲ್ಲ ನೋಡೋಕ್ಕಾಗಲ್ಲ ಟೈಮ್ ಇರಲಿಲ್ಲ ಅಂದರೆ ನಾವು ಲ್ಯಾಪ್ ಟಾಪು ಪೆನ್ಡ್ರೈವ್ ಅಂತ ಇರ್ತದೆ ಪೆನ್ಡ್ರೈವನ್ನು ಟಿವಿ ಕನೆಕ್ಟ್ ಮಾಡ್ಕೊಂಡು ನಾನು ಟಿವಿಲಿ ನೋಡ್ಬೋದು ಆವಾಗ ಇರ್ತಿಲ್ಲ ಹಾಗೆ ಫ್ರೀಯಾಗಿ ಟಿವಿ ಗೀವಿ ಮೊಬೈಲೆಲ್ಲ ಇವಾಗ ಒಂದು ಟಿವಿಗಳಿದೆ ಅದ್ರಿಂದ ನಾವು ಮೂಲಕ ಅದ್ರ ವೀಕ್ಷಣೆ ಮಾಡ್ಬೋದು ಟಿವಿ ಅನ್ನೋದು ಇವಾಗೆಲ್ಲ ಪ್ರತಿಯೊಬ್ರು ಮನೆಯಲ್ಲೂ ಇರ್ತೈತೆ ಆವಾಗ ಯಾವ್ದು ಟಿವಿ ಅನ್ನೋದು ಇರಲಿಲ್ಲ ತುಂಬ ಒಂದು ಟಿವಿ ಮುಖ್ಯವಾದದ್ದು ಅದರಿಂದ ಒಳ್ಳೆ ಒಂದು ಟಿವಿಯಿಂದ ಅದೊಂದು ಮುಖ್ಯ ಪ್ರತಿಭೆಯಾಗಿದೆ ಅದರಿಂದ ಒಂದು ಒಳ್ಳೆ ನಾವು ಈ ಇದನ್ನ ವಿಷಯಗಳ್ನ ತಿಳ್ಕೊಳ್ಬೋದು ಹೇಳ್ಬೋದು ಇಲ್ಲ ತಿಳ್ಕೊಳ್ಬೋದು ಈಗ ಒಂದು ವ ಒಂದು ಗುಡ್ ನ್ಯೂಸ್ ಬಂದಾಗ ನಾವು ಟಿವಿಲಿ ವೀಕ್ಷಿಸಬಹುದು ಅಂದರೆ ರಾಜಕೀಯ ಒಂದು ಇಲೆಕ್ಷನ್ ಇದ್ದಾಗ ನಾವು ಅದನ್ನ ನ್ಯೂಸ್ಗಳನ್ನ ಟಿವಿಲಿ ಮಾತ್ರ ನೋಡ್ಬೋದು ಹಳೆ ಕಾಲಕ್ಕೆ ಹೋದರೆ ಅವಾಗ ಬರಿ ಆಡಿಯೋ ಮಾತ್ರ ಕೇಳ್ಸ್ಕೊಳ್ಬೇಕಾಗ್ತಿತ್ತು ಇವಾಗ ಏನು ಸೆಲಬ್ರ್ ಗೆದ್ದರೆ ಆ ಥರ ಸೆಲಬ್ರೇಟ್ ಮಾಡ್ತಾರೆ ರಾಜಕೀಯ ಅವರು ಅದನ್ನ ನಾವು ವೀಕ್ಷಣೆ ಮಾಡ್ಬೋದು ಅದರಿಂದ ಒಂದು ಒಳ್ಳೆ ಇದು ಮಾತಾಡ್ಬೋದು ಅದರಿಂದ ಒಂದು ಒಳ್ಳೆಯ ಒಂದು ಖುಷಿ ಆಗ್ತದೆ ಅದರಿಂದ ಒಂದು ತುಂಬ ತುಂಬ ಒಂದು ಟಿವಿ ನಮಗೆ ಮುಖ್ಯನೇ ಮುಖ್ಯ ಒಂದು ದೇವ್ರ ಫೋಟೋಗಳು ಆಗ್ಬೋದು ದೇವ್ರ ಪಿಚ್ಚರ್ಗಳಾಗ್ಬೋದು ಒಂದು ಒಳ್ಳೆಯ ಕೇ ಸುದೀಪ್ ಫಿಲಮ್ ಆಗ್ಬೋದು ಎಲ್ಲ ಎಲ್ಲದನ್ನು ನಾವು ಈಗ ಟಿವಿಲೇ ನೋಡ್ಬೋದು ಹಳೆ ಕಾಲಕ್ಕೆ ಹೊಲಿಸ್ಕೊಂಡ್ರೆ ಏನು ಇಲ್ಲ ಆ ಹಳೆ ಕಾಲ್ದಲ್ಲಿ ಹೆಂಗಿದ್ರೆ ಹಂಗೆ ಅವ್ರು ಈ ಆಡಿಯೋ ಕೇಳ್ಸ್ಕೊಂಡಿದ್ರು ಆದರೆ ಇವಾಗ ಒಂದು ಒಂದು ಟಿವಿ ಇದರಿಂದ ಒಂದೂ ಒಂದು ಒಂದು ಫಿಲಮ್ ಒಂದು ವಾರ್ತೆ ಒಂದು ನ್ಯೂಸೆಲ್ಲ ನೋಡ್ಬೋದು ಹಾಗಿದ್ದರೆ ಒಂದು ಒಳ್ಳೆ ನ್ಯೂಸ್ ಎಲ್ಲ ನೋಡಿ ಮಾತಾಡ್ಬೋದು ಅದರಿಂದ ಒಂದು ತುಂಬ ಖುಷಿ ಆಗ್ತದೆ ಅದರಿಂದ ಒಂದು ತುಂಬ ಒಂದು ಖುಷಿ ಆಗ್ಬೋದು ಆದ್ದರಿಂದ ಅದಕ್ಕೆ ಹೇಳೋದು ಅದು ಒಂದು ಟಿವಿ ಒಂದು ಮುಖ್ಯ ಒಂದು ಟಿವಿ ಒಂದು ಮುಖ್ಯನೇ ಆಗ್ತದೆ ಪ್ರತಿ ಒಂದು ಮನೆಯಲ್ಲೂ ಒಂದು ಟಿವಿಗಳು ಇರಲೇಬೇಕು ಯಾಕೆಂದ್ರೆ ಈಗ ಒಂದು ಒಳ್ಳೆ ಒಂದೇ ಗುಡ್ ನ್ಯೂಸ್ ಅನ್ಬೋದು ಒಂದೇ ಒಂದು ಬ್ಯಾಡ್ ನ್ಯೂಸ್ ಬಂದರೆ ನೋಡ್ಬೋದು ಒಂದು ಲವರ್ಸ್ಗಳ ಒಂದು ನೋಡ್ಬೋದು ಒಂದು ಈಗ ನಮ್ಮ ದೇಶ್ದಲ್ಲಿ ಬೇರೆ ದೇಶ ಏನಾಗ್ತಾಯಿದೆ ಕಾಶ್ಮೀರ್ ಫಿಲ್ಸಲ್ಲಿ ಏನಾಗ್ತಾಯಿದೆ ಎಲ್ಲ ನಮಗೆ ಟಿವಿ ನೈನ್ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ ಅದೊಂದು ಇಲ್ಲ ಅಂದ್ರೆ ನಮಗೆ ನೋಡೋಕ್ಕಾಗಲ್ಲ ಒಂದು ಕಲ್ಪನೆ ಮಾಡ್ಬೋದು ಮಾಡೋಕ್ಕೂ ಆಗದೇನೆ ಇರ್ಬೋದು ಆಡಿಯೋ ಇದ್ದರೆ ಬರೀ ಕೇಳಸ್ಕೊಳ್ಳೋದಷ್ಟೇ ನಮ್ಗೆ ಗೊತ್ತಾಗಲ್ಲ ಟಿವಿಗಳಿದ್ದರೆ ಒಂದು ಟಿವಿಯಿಂದ ನಾವು ಅದರಿಂದ ಹೇಗೆ ಎಲ್ಲಿ ಆ ಥರ ಏನು ಪಿಚ್ಚರ್ ನಡಿತೈತೆ ಯಾವ ಥರ ಬಾಂಬಲ್ಲಿ ಕಾಶ್ಮೀರ ಬ್ಲಾಸ್ಟ್ ಆಯ್ತದೆ ಅಂತೆಲ್ಲ ತೋರ್ಸ್ತಾರೆ ಅದರಿಂದ ಒಂದು ತುಂಬ ಒಳ್ಳೆ ಒಂದು ಇದು ನೋಡ್ಬೋದು ನಾವು ಒಂದು ಒಳ್ಳೆಯ ಖುಷಿ ಆಗ್ತದೆ ನಮಗೆ ಟಿವಿಗಳು ಇದು ಮಾಡಿ ನೋಡೋಕ್ಕೆ ಟಿವಿಗಳಿಲ್ಲದೆ ನಮಗೆ ತುಂಬ ಒಂದು ಕಷ್ಟವಾಗ್ತದೆ ರೇಡಿಯೋಗಳಿಂದ ರೇಡಿಯೋ ಇಂದ ನೋಡ್ಬೋದು ಆದರೆ ರೇಡಿಯೋ ನಮಗೆ ಅಷ್ಟೊಂದು ನಮಗೆ ತೃಪ್ತಿ ಅನ್ಸೋಲ್ಲ ಬರಿ ಆಡಿಯೋ ಇರ್ತದೆ ನಮಗೆ ಅಲ್ಲಿ ಏನು ನಡಿತದೆ ಪಿಚ್ಚರ್ಸ್ ನಮಗೆ ಕಾಣಿಸು ವೀಕ್ಷಣೆ ಮಾಡೋಕ್ಕೆ ಆಗಲ್ಲ ಒಂದು ಟಿವಿ ಇದ್ದರೆ ನಮಗೆ ಫೋರ್ ಕೆ ಒಂದು ವೀಕ್ಷಣೆ ಮಾಡ್ಬೋದು ಅದರಿಂದ ಒಂದು ತುಂಬ ಒಳ್ಳೆ ನಮಗೆ ಟಿವಿ ಒಂದು ಮುಖ್ಯ ಜೀವನದಲ್ಲಿ ಎಲ್ಲರಿಗೂ ಒಂದೊಂದು ಟಿವಿಗಳು ಇರ್ತವೆ ಟಿವಿ ಒಂದು ಇರಬೇಕು ಟಿವಿಗಳು ಇಲ್ಲ ಅಂದರು ಆಗಲ್ಲ ರೇಡಿಯೋ ಇಲ್ಲ ಅಂದ್ರೆ ಆಗಿನ ಕಾಲ್ದಲ್ಲಿ ಇರ್ತಿತ್ತು ಈಗಿನ ಕಾಲ್ದಲ್ಲಿ ಅದು ನಡೆಯಲ್ಲ ಒಳ್ಳೆ ಒಂದು ಇದು ಸೆಟ್ ಮಾಡಿ ಕಳ್ಸ್ಬೇಕು ಅದನ್ನು ಏನು ಮಾಡ್ತಾರೆ ಇನ್ನೂ ಟಿವಿ ಬೇಕಲೇ ಬೇಕು ಟಿವಿನೂ ಬೇಕು ಅದು ಇದು ನಂಗೆ ಇಂಟ್ರಸ್ಟ್ ಇಂದ ನೋಡ್ಬೋದು ಈಗ ಫಿಲಮ್ ನೋಡೋದೆಂದ್ರೆ ಫಿಲಮ್ಗಳು ಬರ್ತಾಯಿದೆ ಈಗ ಅದು ಅಂದರೆ ಅವಾಗ ನೋಡ್ಬೇಕೆಂದ್ರೆ ನಾವು ತಿಯೇಟ್ರುಗಳಿಗೆ ಹೋಗಿ ವೀಕ್ಷಣೆ ಮಾಡಬೇಕು ಹಿಂದಿನ ಬಾರಿ ನಮಗೆ ತುಂಬ ಕಷ್ಟ ಆಗ್ತಿದೆ ಇವಾಗ ನಾವು ಟಿವಿಗಳಿಂದಂತೂ ನೋಡಿ ಮಾಡಿ ಮಾಡಿದಾಗ ಒಂದು ಒಳ್ಳೆ ಖುಷಿ ಸಿಕ್ತದೆ ಒಂದು ಪ್ರಯತ್ನವೇನು ಮಾಡ್ತೀವಿ ಇವೆಲ್ಲ ಒಂದು ಒಳ್ಳೆಯ ವಿಷಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಟಿವಿ ಒಂದು ಜೀವನದ ಒಂದು ಒಂದು ಟಿವಿ ಅನ್ನೋದು ಇರಲೇಬೇಕು ಅದರಿಂದ ಟಿವಿ ಎಲ್ಲರಿಗೂ ಟಿವಿ ಬೇಕೇ ಬೇಕು ಟಿವಿ ಇಲ್ಲ ಅಂದ್ರೆ ಆಗಲ್ಲ ಟಿವಿ ಒಂದು ಬೇಕೇ ಬೇಕು ಇಲ್ಲ ಅಂದ್ರೆ ಆಗಲ್ಲ ಟಿವಿ ಮನೋರಂಜನೆ ಒಂದು ಕೊಡ್ತದೆ ಆದ್ದರಿಂದ ಒಂದು ನಮ್ಗೆ ಟಿವಿ ಬೇಕೇ ಬೇಕು ಟಿವಿ ಇಲ್ಲ ಅಂದ್ರೆ ಈಗ ನಮಗೆ ಆ ನ್ಯೂಸು ಪಿಚ್ಚರ್ಸು ಮ್ಯೂಸಿಕು ಕೆಳೋಕ್ಕಾಗಲ್ಲ ಈಗ ಬರೀ ಆಗ ಪ್ರೀ ಮ್ಯೂಸಿಕಲ್ ಕಲಿತಿದ್ವಿ ಇವಾಗ ನಾವು ಅದನ್ನ ವೀಕ್ಷಣೆ ಮಾಡ್ಬೋದು ಪಿಚ್ಚರ್ ಬರ್ತದೆ ಪಿಚ್ಚರ್ ಮತ್ತೆ ಆಡಿಯೋನು ಬರ್ತದೆ ಟಿವಿಲಿ ಅದರಿಂದ ನಮ್ಗೆ ಹಳೆ ಕಾಲದ ಈ ಕಾಲಕ್ಕೆ ನಮಗೆ ಅದು ವ್ಯತ್ಯಾಸ ಸಿಗುತ್ತೆ ಆ ವ್ಯತ್ಯಾಸಗಳು ಈಗ ಟಿವಿ ನೈನ್ ನೋಡ್ಬೋದು ನ್ಯೂಸ್ ನೋಡ್ಬೋದು ವಾರ್ತೆಗಳು ನೋಡ್ಬೋದು ಪಿಚ್ಚರ್ಗಳು ನೋಡ್ಬೋದು ಬೆಳಗ್ಗೆ ನ್ಯೂಸ್ ಹೊಸ ಹೊಸ ಸಾಂಗಳು ಬರ್ತದಲ್ಲ ಅದನ್ನ ನಾವು ಟಿವಿಲಿ ಸ್ಮಾರ್ಟ್ ಟ್ರಯಲ್ ಕನೆಕ್ಟ್ ಮಾಡ್ಕೊಂಡು ನೋಡ್ಬೋದು ಅದರಿಂದ ನಮಗೀಗ ಟಿವಿಗಳು ಇಲ್ಲ ಅಂದ್ರೆ ಹಾಂ ಒಂದು ದಿನ ಒಂದು ಟೈಮ್ ಸಮಯ ಸ್ಪೆಂಡ್ ಮಾಡಲು ಆಗಲ್ಲ ಹಂಗೇನಿಕ್ಕೆ ಒಂದು ಟಿವಿಯಿದ್ದರೆ ಒಂದು ಈಗ ಸ್ಪೆಂಡ್ ಮಾಡ್ಬೋದು ನಾವು ದಿನ ಪೂರ್ತಿ ನೋಡ್ತಾ ಒಂದು ಹೀಗೆ ಒಂದು ಎಂಟರ್ಟೈಮೆಂಟಾಗಲಿ ಒಂದು ಕಾಮಿಡಿಯಾಗಲಿ ಒಂದು ಮ್ಯೂಸಿಕಾಗಲಿ ಒಂದು ನ್ಯೂಸಾಗಲಿ ಅದನ್ನ ನಾವು ವೀಕ್ಷಣೆ ಮಾಡ್ಬೋದು ಎಲ್ಲನೂ ಈಗ ನಮ್ಮ ಟಿ ಹಳೆ ಕಾಲ್ದಲ್ಲಿ ಏನು ಇರಲಿಲ್ಲ ಎಲ್ಲ ಸುಮ್ಮನೆ ಕೂತ್ಕೊಂಡು ಬರಿ ಆಡಿಯೋ ರೇಡಿಯೋ ಇಂದ ರೇಡಿಯೋ ಇಂದ ಬರಿ ಆಡಿಯೋ ಕೇಳಿಸ್ಕೊಳ್ತಿದ್ವಿ ಅಷ್ಟೇ ರೇಡಿಯೋ ಇಂದ ಆಡಿಯೋಗೆ ಟಿವಿಯಿಂದ ನಮಗೆ ವೀಕ್ಷಣೆ ಒಂದು ತುಂಬ ಒಳ್ಳೆ ಒಂದು ವಿಷಯ ಒಂದು ಟಿವಿಯ ಇನ್ನೂ ಮುಖ್ಯನೇ ಜೀವನದಲ್ಲಿ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಟಿವಿಗಳಿದೆ ಟಿವಿ ನೋಡೋದರಿಂದ ಒಳ್ಳೆಯ ಒಂದು ಒಳ್ಳೆಯ ತುಂಬ ಖುಷಿ ಸಿಗುತ್ತೆ ಒಂದು ಒಳ್ಳೆಯ ಪ್ರೊಡಕ್ಟು